ಹಾಂ ಹಲೋ ನಾವು ರೂಮ್ ಬುಕ್ ಮಾಡಬೇಕಾಗಿತ್ತು ಮೇಡಮ ಹಾಂ ಮೇಡಮ್ ನಾವು ಪ್ರವಾಸಿಗರು ಬಂದಿದ್ದೀವಿ ನಮಗೆ ಜಸ್ಟ್ ಒನ್ ಟೂ ಡೇಸ್ ರೂಮ್ ಬೇಕಾಗಿತ್ತು ರೀ ಹಾಂ ನಾವು ಫ್ಯಾಮಿಲಿ ಇದೀವಿ ರೀ ಮೇಡಮ ಹಾಂ ಫ್ಯಾಮಿಲಿ ಇದೀವಿ ರೀ ನಾವು ಫೋರ್ ಮೆಂಬರ್ಸ್ ಇದೀವಿ ರೀ ಹಾಂ ಫೋರ್ ಮೆಂಬರ್ಸ್ ಇದ್ದೀವಿ ನಾವು ದೂರ್ದಿಂದ ಬಂದಿದೀವಿ ರೀ ಮಹಾರಾಷ್ಟ್ರದಿಂದ ಹಾಂ ಮಹಾರಾಷ್ಟ್ರದಿಂದ ಬರ್ತೀವಿ ರೀ

ಟೂ ಡೇಸಿಗೆ ಜಾಸ್ತಿ ಆಗಲಿಲ್ಲಾ ರೀ ಮೇಡಮ

ಹಾಂ ಮತ್ತೇನು ಬೇಕು ರೀ ಹೌದಾ ಅಂದರೆ ನಾವು ನಾಳೆ ಬರ್ಬೇಕು ಅನ್ಕೋತಿದ್ವಿ ರೀ ನಾಳೆ ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಗೆ ಅದು ಬರ್ಬೇಕು ಅಂದ್ಕೊಂಡಿದ್ವಿ ಹನ್ನೊಂದು ಗಂಟೆಗೆ ಟ್ವೆಲ್ ಓ ಕ್ಲಾಕಿಗೆ ಇದೆಯಾ ಸರಿ ಆದರೂ ನಿಮ್ಮದು ಚಾರ್ಜ್ ಜಾಸ್ತಿ ಅನ್ನಿಸ್ತಾ ಇದೆ ರೀ ಮೇಡಮೂ ನೋಡಿ ನೋಡಿ ನೋಡೀವಿ ಎಲ್ಲ ಹ್ಞೂ